ಹೌದು ನೀವು ಯಾರು

ಬರಿ ತಲೆನೋವು ಅಷ್ಟೇನಾ ಎಡ್ಗಡೆಗಾ ಬಲ್ಗಡೆಗೊ

ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ

ಇಲ್ಲ ನಮ್ಗೆ ಅಲ್ಲಿಗೆ ಮಾತ್ರೆಗಳು ಅವೆಲ್ಲ ಕಳಸ್ಲಿಕ್ಕೆ ಆಗೋಲ್ಲ ಈಗ ಒಂದು ಏನಪ್ಪ ಅಂತಂದರೆ ನಿಮಗೆ ಸೊಲುಷನ್ ಅಂದ್ರೆ ನೀವು ಫ್ರೀ ಇದ್ದರೆ ಸಂಜೆ ಒಂದು ಆರು ಗಂಟೆ ಹಾಗೆ ಕ್ಲಿನಿಕ್ ಹತ್ರ ಬನ್ನಿ ಮದಕರಿ ಸರ್ಕಲಲ್ಲಿ ನಮ್ಮ ಕ್ಲಿನಿಕ್ ಇದೆ

ನಡಿಲಿಕ್ಕೆ ಆಗ್ತಾ ಇಲ್ಲ ಆಟೋದಲ್ಲಿ ಬನ್ನಿ ಮೈ ಕೈ ನೋವು ಆಗುತ್ತೆ ಅದಕ್ಕೆ ಒಂದು ಎರಡು ಟ್ಯಾಬ್ಲೆಟ್ಸನ್ನು ತಗೊಳ್ಳಿ ಡೊಲೊ ಒಂದು ಸಿಕ್ಸ್ ಫಿಫ್ಟಿ ತಗೊಳ್ಳಿ ಒಂದು ಬೆಳಗ್ಗೆ ಒಂದು ಸಂಜೆ ಒಂದು ಸದ್ಯಕ್ಕೆ ಹಾಂ ಹಾಂ ಹಾಂ ಹಿಂದಿನ ಸಾರಿ ಬಂದಾಗ ನಿಮ್ಗೆ ಮಾತ್ರೆ ಕೊಟ್ಟಿದ್ವಲ್ಲವಾ

ಹಾಂ ಅದು ತುರ್ತು ಆಗಿದ್ದರೆ ಅದನ್ನೇ ಕಂಟಿನ್ಯೂ ಮಾಡಿ ನಿಮಗೆ ಸ್ವಲ್ಪ ಆರಾಮ್ ಅನ್ಸಿದ ಮೇಲೆ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ನಾನು ಕ್ಲಿನಿಕಲ್ಲಿ ಇರ್ತೇನೆ ಅಲ್ಲಿಗೆ ಬನ್ನಿ ಒಂದು ಸಾರಿ ಟೆಸ್ಟ್ ಮಾಡಣ ಜ್ವರ ಇದ್ದರೆ ಬ್ಲಡ್ ಟೆಸ್ಟ್ ಅದನ್ನೆಲ್ಲ ಮಾಡಿದ್ರೆ ಆಗುತ್ತೆ ನೀವು ಫ್ರೀ ಜ್ವರ ಇದೆ ಅಂದಿರಲ್ವಾ ಹಾಂ ಇಡ್ಲಿ ತಗೊಳ್ಳಿ ಇಲ್ಲ ಗಂಜಿ ಮಾಡ್ಕೊಂಡು ಕುಡಿಯಿರಿ ಹಾಂ ಹಾಂ ಹಾಂ

ಬೇಡ ಹಾಗಾದರೆ ಬೇಡ್ದಿದ್ರೆ ಇಡ್ಲಿಗೆ ತಿಂದು ಬಿಡಿ ಇಡ್ಲಿ ತಗೊಳ್ಳಿ ಅದು ಸ್ವಲ್ಪ ಗಡ್ಸು ಆಗುತ್ತಲ್ವಾ ಹ್ಞೂ ಹ್ಞೂ ಅನ್ನ ತಿಳಿಸಾರು ಓಕೆ ಮಜ್ಜಿಗೆ ಅನ್ನ ಓಕೆ ಸುಲಭವಾಗಿ ಜೀರ್ಣ ಆಗೋಂಥದ್ದನ್ನ ಸದ್ಯಕ್ಕೆ ಉಪಯೋಗ್ಸ್ರಿ ನೀವು ಫ್ರೀ ಮಾಡಿಕೊಂಡು ಸ್ವಲ್ಪ ಆರಾಮ ಆದ್ಮೇಲೆ ಬಂದರೆ ಒಂದು ಸಾರಿ ಬ್ಲಡ್ ಟೆಸ್ಟ್ ಮಾಡೋಣ ಹ್ಞೂ ಸರಿ ಓಕೆ ಓಕೆ ಓಕೆ ವೆಲ್ಕಮ್